ನಾನು ಸಾಗರ್ ರತ್ನ ಹೋಟೆಲ್ನಿಂದ ಮಧ್ಯಾಹ್ನದ ಊಟ ಆರ್ಡರ್ ಮಾಡಿದ್ದೇನೆ ನನಗೆ ಊಟ ಕೂಡ ತುಂಬ ಮುಖ್ಯವಾಗಿ ಬೇಕಾಗಿತ್ತು ಏಕೆಂದರೆ ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮಕ್ಕೆ ಸ್ನೇಹಿತರು ಸಂಬಂಧಿಕರು ಮತ್ತು ಅಕ್ಕಪಕ್ಕದ ಮನೆಯವರು ಕೂಡ ಬಂದಿದ್ದರು ಅದಕ್ಕಾಗಿ ನಾನು ಸಾಗರ್ ರತ್ನ ಹೋಟೆಲ್ನಿಂದ ಊಟದ ಆರ್ಡರ್ ಮಾಡಿಕೊಂಡೆ ಮತ್ತೆ ನನಗೆ ಗೊತ್ತಾಯಿತು ಈ ಆರ್ಡರ್ನಲ್ಲಿ ನಗದು ಪಾವತಿ ಆಯ್ಕೆ ಇಲ್ಲ ಅಂತ ತಿಳಿಯಿತು ಏಕೆಂದರೆ ಆರ್ಡರ್ ಮಾಡಿದ ಊಟ ನನಗೆ ಕೂಡ ತುಂಬ ಮುಖ್ಯವಾಗಿ ಬೇಕಾಗಿದೆ ನನ್ನ ಬಳಿ ಕಾರ್ಡ್ ಮಾತ್ರ ಇರುವುದು ಅದು ಕೂಡ ಈಗ ಸರಿಯಾಗಿ ವರ್ಕ್ ಆಗೋದಿಲ್ಲ ಮತ್ತು ನನ್ನಲ್ಲಿ ನಗದು ಹಣವನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡಲು ಈ ಸಮಯದಲ್ಲಿ ನನಗೆ ಆಗುತ್ತಿಲ್ಲ ದಯಮಾಡಿ ನನಗೆ ನಗದು ಪಾವತಿ ಮಾಡಲು ಒಂದು ಅವಕಾಶವನ್ನು ನೀಡಿ